ಹಾಂ ಮೇಡಮ್ ನಾನು ಪ್ರಿನ್ಸಿಪಲ್ಲೇ ಮಾತಾಡ್ತಿರೋದು ಹೇಳಿ ಮೇಡಮ್

ಹಾಂ ಬನ್ನಿ ಮೇಡಮ್ ಹೌದಾ ಮೇಡಮ್ ಸೈನ್ಸ್ ಸೇರಿಸ್ತೀರಾ ಹಾಂ ಸೈನ್ಸಲ್ಲಿ ಎಷ್ಟಿದೆ ಮೇಡಮ್ ಮಾರ್ಕ್ಸ್ ಹಾಂ ಸ ತುಂಬ ಚೆನ್ನಾಗಿದೆ ಸೇರ್ಸ್ಬೋದು ಮೇಡಮ್ ಹಾಗಾದ್ರೆ ಮಾಥ್ಸ್

ಹಾಂ ಹಾಂ ಕರ್ಕೊ ಬನ್ನಿ ಮೇಡಮ್ ಮ್ಯಾತ್ಸಲ್ಲಿ ಎಷ್ಟಿದೆ ಮೇಡಮ್ ನಂಬರ್ ಓಹೋ ನೈನ್ಟಿ ನೈನ್ ನೈನ್ಟಿ ಎಯ್ಟ್ ಸೈನ್ಸ್ ಮ್ಯಾತ್ಸ್ ಸೈನ್ಸ್ ಇಂಗ್ಲೀಷ್ ಹಾಂ ಇಂಗ್ಲೀಷ್ ಮ್ಯಾತ್ಸ್ ಸೈನ್ಸ್ ಓಕೆ ಆದರೆ ನೀವು ಸೈನ್ಸಿಗೆ ಸೇರ್ಸ್ಬೋದು ಮೇಡಮ್ ಸ ಸ್ವಲ್ಪ ಮಾರ್ಕ್ಸ್ ಚೆನ್ನಾಗಿ ತೆಗೆದಿದ್ದಾರೆ ಹುಡುಗ ಕರ್ಕೋಬನ್ನಿ ಮತ್ತೆ ಫೀಸ್ ಕಡಿಮೆ ಮಾಡಿಸಿಕೊಡ್ತೀನಿ ಸೈನ್ಸ್ ಬಂದುಬಿಟ್ಟು ನಿಮಗೆ ಒಳ್ಳೆಯ ಲೆಕ್ಚರರ್ಸ್ ಇದ್ದಾರೆ ನಮ್ಮ ಹತ್ರ ಚೆನ್ನಾಗಿ ಚೆನ್ನಾಗಿ ಪಾಠ ಮಾಡ್ತಾರೆ ನೀವು ಫೀಸ್ ಬಂದುಬಿಟ್ಟು

ಮತ್ತು ಫೀಸ್ ಐವತ್ತು ಸಾವಿರ ಇದೆ ಬನ್ನಿ ಮೇಡಮ್ ಜಾಸ್ತಿ ಏನಿಲ್ಲ ಹಾಂ ಬನ್ನಿ ಮೇಡಮ್ ಕಮ್ಮಿ ಮಾಡಿಸಿಕೊಡ್ತೀನಿ ಸೈನ್ಸಿಗೆ ಸೆ ಅಡ್ಮಿಷನ್ ಆಗ್ತೀರಾ ಅಂದರೆ ನೀವು ಆಚೆ ಕಡೆ ಅಲ್ಲಿ ಇಲ್ಲಿ ಕೋಚಿಂಗಿಗೆ ಕಳಿಸಬೇಕು ಟ್ಯೂಷನಿಗೆ ಕಳಿಸಬೇಕು ಅನ್ನೊದೇನಿಲ್ಲ ನಮ್ಮ ಕಾಲೇಜಲ್ಲೇನೇ ಬೆಳಗ್ಗೆ ಸಾಯಂಕಾಲ ಎಕ್ಸ್ಟ್ರಾ ಟೈಮ್ ತಗೊಂಡು ಮಾ ಮಾಡ್ರ್ ಮಾಡಿಬಿಟ್ಟು ಚೆನ್ನಾಗಿ ಇಂಪ್ರೊ ಮಾಡ್ತಾರೆ ಎಲ್ಲಾನೂ ಏನು ಮಾಟ್ ಟ್ಯೂಷನ್ಗೆ ಕಳಿಸೋ ಅವಶ್ಯಕತೆನೂ ಇಲ್ಲ ನಿಮಗೆ ನಮ್ಮ ಬೆಳಗ್ಗೆ ಸಾಯಂಕಾಲ ಕೋಚಿಂಗ್ ಕೊಡ್ತೀವಿ ಇಲ್ಲೇ ನಾವು ಟ್ಯೂಷನ್ ಮಾಡ್ತೀವಿ ಅದಕ್ಕೇನೇ ಫೀಸ್ ಇರಲ್ಲ ಮೇಡಮ್ ಅದಕ್ಕೋಸ್ಕರ ಐವತ್ತು ಸಾವಿರ ಅಂತೇಳಿದ್ದು ಆದರೂ ನೀವು ರೈತ್ರ ಕುಟುಂಬದೋರು ಅಂತ ಹೇಳ್ತೀರಲ್ಲ ಅದಕ್ಕೋಸ್ಕರ ಕಡಿಮೆ ಮಾಡಿಸಿಕೊಡ್ತೀವಿ ಬನ್ನಿ ಮೇಡಮ್ ಆಯಿತು ಮೇಡಮ್ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಕರ್ಕೊಂಡು ಬನ್ನಿ ಓಕೆ ಓಕೆ ಓಕೆ